ಹಾಂ ನಮಸ್ತೆ ಹೌದು ಹಾಂ ಹೇಳಿ ನಾನು ರಂಜಿತಾ ಅಂತ

ಹಾಂ ಹೌದು ಹಾಂ ಸರಿ

ನಾವು ನಿಮಗೆ ನಾಲ್ಕು ದಿನಕ್ಕೆ ಆದರೆ ಮಾಡ್ಕೊಡ್ತೀವಿ ನಾಲ್ಕು ದಿನಕ್ಕೆ ಬೇರೆ ಬೇರೆ ಥರದ ಪ್ಲಾನಿಂಗಳಿವೆ ನಿಮಗೆ ಒಂದೇ ಥರದ್ದು ಬೇಕು ಅನ್ ಅಂತಾದರೆ ಒಂದೇ ಥರ ಮಾಡ್ಕೊಡ್ತೀವಿ ಇಲ್ಲಾಂದರೆ ಬೇರೆ ಬೇರೆ ಥರ ಬೇಕು ಅಂದರೆ ಬೇರೆ ಬೇರೆ ಥರಾನು ಮಾಡ್ಕೊಡ್ತೀವಿ ಅದು ನಿಮ್ಮ ಮೇಲೆ ಇರುತ್ತೆ ಆಮೇಲೆ ಎಲ್ಲ ಸೆ ಒಟ್ಟು ಐವತ್ತು ಸಾವಿರದೊಳಗೆ ಆ ಮಾಡ್ಕೊಡ್ತೀವಿ ನಾವು ಸ್ವಲ್ಪ ಹೆಚ್ಚು ಕಡಿಮೆಯೂ ಮಾಡಿಕೊಡ್ತೀವಿ ಅಲ್ಲಿನ ಸೆ ಪರಿಸ್ಥಿತಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ

ಹಾಂ ಹಾಂ ನನ್ನ ಮದುಮಗಳ ಅಲಂಕಾರ ಆಮೇಲೆ ಸೀರೆಯನ್ನ ಮುಂಚಿನ ದಿನವೇ ರೆಡಿ ಮಾಡೋದು ರಂಗೋಲಿ ಎಲ್ಲವನ್ನು ಮಾಡ್ಕೊಡ್ತೀವಿ ಆಮೇಲೆ ಮೆಹೆಂದಿ ಶಾಸ್ತ್ರ ಎಲ್ಲವನ್ನು ಮಾಡಿಕೊಡ್ತೀವಿ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ನಮ್ಮ ಕಡೆಯಿಂದ ನಾವು ನೃತ್ಯನೆಲ್ಲ ಮಾಡ್ಸ್ಕೊಡ್ತಿವಿ ಬೇಕಾದರೆ ನಮ್ಮ ನೃತ್ಯಗಾರರೇ ಇದ್ದಾರೆ ನಿಮಗೆ ಬೇಕು ಅಂತಾದರೆ ಮಾಡ್ಕೊಡ್ತೀವಿ ನಾವೇ ಆಮೇಲೆ ನೃತ್ಯ ಆಮೇಲೆ ಹಾಡುಗಳು ಹೇಳೋಕ್ಕೆ ಕೂಡ ನಮ್ಮ ಕಡೆಯಿಂದ ಯಾವನ ಇರ್ತಾರೆ ಮಾಡ್ತಾರೆ ನೀವು ಏನಿನ್ನೂ ಬೇಕು ಅಂತ ಹೇಳ್ತೀರಿ ನಾವು ಅದನ್ನೆಲ್ಲ ರೆಡಿ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಹಾಂ ಹಾಂ ಹಾಂ ಹಾಂ ಸರಿ ಮಾಡ್ಕೊಡ್ತೀವಿ ಹಾಂ ಏನು ಇಲ್ಲ ನ ಈಗ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಐವತ್ತು ಅಂದರೆ ಐವತ್ತಕ್ಕೆ ನಿಲ್ಲಲ್ಲ ಆದರೆ ಈಗ ಶುರು ಆಗೋದು ಐವತ್ತಿಂದ ಅಂತ ಒಂದು ಮಿನಿಮಮ್ಮದು ನೋಡ್ತೀವಿ ಈಗ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಇಲ್ಲ ಆದರೆ ನಾಲ್ಕು ದಿನದ ಕಾರ್ಯಕ್ರಮ ಬೇರೆ ಇದೆ ಆಮೇಲೆ ನಾಲ್ಕು ದಿನಕ್ಕೆ ಬೇರೆ ಬೇರೆ ಥರಾನು ಮಾಡ್ಕೊಡ್ಬೇಕು ಆಮೇಲೆ ಎಲ್ಲ ಜವಾಬ್ದಾರಿಯೂ ನಮ್ಮ ಮೇಲೆ ಇರತ್ತೆ ನೀವು ಅದರಲ್ಲಿ ನಿಮ್ಮ ಶಾಸ್ತ್ರಗಳೇನಿರುತ್ತೆ ಅಷ್ಟೇ ಮಾಡೋದು ಬಿಟ್ಟರೆ ಅದರಲ್ಲಿ ಬೇರೆ ಏನೂ ನಿಮ್ಮ ತಲೆನೋವೇ ಇರೋದಿಲ್ಲ ಎಲ್ಲ ನಾವೇ ನೋಡ್ಕೊಳೋದ್ರಿಂದ ಮನೆಯವರ ಥರಾನೇ ಮಾಡ್ಕೊಡ್ತೀವಿ ಹಾಗಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಹಾಂ ಅದನ್ನೂ ಮಾಡ್ಸ್ಕೊಡ್ತೀವಿ ಏನೇನು ಐ ಏನೇನು ಅಡಿಗೆಗಳು ಬೇಕು ಅಂತ ನೀವು ನಮಗೆ ಹೇಳಿದರೆ ನಾವು ನಿಮಗೆ ಆ ಅಡಿಗೆಗಳನ್ನು ಮಾಡಿಸಿಕೊಡ್ತೀವಿ ಎಷ್ಟು ಜನಗಳಿಗೆ ಬೇಕು ಅಂತ ಹೇಳಿದರೆ ನಾವು ಅಷ್ಟು ಜನಗಳಿಗೆ ಮಾಡಿಕೊಡ್ತೀವಿ

ಹಾಂ ಅದೆಲ್ಲ ನಾವು ನೀವು ಏನು ಜಾಸ್ತಿ ಹೇಳ್ದಂಗು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕಿನ್ ಮಾಡಿದರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗತ್ತೆ ಹಾಂ ಇಪ್ಪತ್ತರಿಂದಲಾ ಹಾಂ ಸರಿ ಹಾಗಾದರೆ ನಾನು ಆ ಡೇಟನ್ನೇ ಇದು ಮಾಡಿರ್ತೀನಿ ಬೇರೆ ಯಾರಿಗೂ ಆ ದಿನಾಂಕನ ನಿಗದಿಪಡಿಸೋದಿಲ್ಲ ಹಾಗಾದರೆ ಆಯಿತು ಖಚಿತ ಮಾಡಿ ಏನು ಅಂತ ನಮಗೆ ಬೇರೆ ಹೀಗೆ ತುಂಬ ಬರ್ತಾ ಇರತ್ತೆ ಹಾಗಾಗಿ ಹಾಂ ಸರಿ ಸರಿ ಹಾಂ ಸರಿ ನಮಗೆ ಹಾಂ ಸರಿ ಇಪ್ಪತ್ತರಿಂದ ಇಪ್ಪತ್ತನಾಲ್ಕರವರೆಗೆ ಅಲ್ವಾ ಹಾಂ ಸರಿ ಆಯಿತು ಮೇಡಮ್ ಹಾಂ ಸರಿ